ಮೇಡಮ್ ಲೋನ್ ಕೊಡೋವ್ರಾ ಮನೆ ಮೇಲೆ ಮ್ಯಾನೇಜರಾ ನೀವು ಮೇಡಮ್ ಅದೇನೆ ನಾವು ಲೋನ್ ಬೇಕಾಗಿತ್ತು ನಮಗೆ ಅದೇ ಮನೆ ಮೇಲೆ ಲೋನ್ ತಗೋಬೇಕಾಗಿತ್ತು ಮೇಡಮ್ ಅದಕ್ಕೆ ಬಡ್ಡಿ ಎಷ್ಟು ಏನು ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕಾಗಿತ್ತು ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ

ಹೌದಾ

ಹಾಂ ಹಾಂ ಹಾಂ ಹೌದಾ ಮೇಡಮ್ ಎಷ್ಟು ಬಡ್ಡಿ ಕಟ್ಟಿಸ್ಕೊತೀರಾ ಮೇಡಮ್

ಹೌದಾ ಮೇಡಮ್ ಏನು ಬಿ ಹ್ಞೂ ಇನ್ಸೂರೆನ್ಸ್ ಏನು ಸಬ್ಸಿಡಿ ಏನು ಇರಲ್ಲ ಅಲ್ಲಾ ಹೌದಾ ಓಕೆ ಇನ್ಸೂರೆನ್ಸ್ ಇರುತ್ತೆ ಹಾಂ

ಹ್ಞೂ ಹ್ಞೂ ಹ್ಞೂ ಯಾರು ಎಲ್ಲ ಮನೆ ಮೇಲೆಲ್ಲಾ ಅಂದರೆ ಮನೇಲಿ ಯಾರು ಇರ್ತಾರೋ ಅವ್ರಿಗೆಲ್ಲಾ ಇನ್ಸೂರೆನ್ಸ್ ಮಾಡ್ಸಿ ಕೊಡ್ತಿರಾ ಮತ್ತೆ ಇಬ್ಬರು ಬನ್

ನಮಗೆ ಒಂದು ಟೆನ್ ತೌಸಂಡ್ ಬೇಕಾಗಿತ್ತು

ಮತ್ತೆ ಹಸು ಒಂದು ಐದು ಇರ್ಬೋದು ಮೇಡಮ್ ಒಂದು ಹತ್ತು ಲೀಟ್ರು ಐವತ್ತು ಲೀಟ್ರು ಹಾಲ್ ಕೊಡಿಸ್ಬೋದು ಮೇಡಮ್ ಡೈಲಿ ಹಾಂ ಹಾಂ ಹೌದಾ ಸರಿ ಮೇಡಮ್